ಹಳೆಯ ಹಾಡು ಮತ್ತೆ ಈಗಿನ ಹಾಡುಗಳಲ್ಲಿ ವ್ಯತ್ಯಾಸ ಕಂಡುಬರೋದಂದ್ರೆ ಹಳೆಯ ಹಾಡುಗಳಲ್ಲಿ ಆ ಹಾಡು ಒಂದು ಕೇಳೋಕ್ಕೆ ಇಂಪಾಗಿರ್ತಿತ್ತು ಸೊಗಸಾಗಿರ್ತಿತ್ತು ಅದಕ್ಕೆ ಒಂದು ಅರ್ಥ ಇರ್ತಿತ್ತು ಅದರ ಬರೆಯೋ ಒಂದು ಆ ಹಾಡು ಮೂಡಿ ಬಂದಿದೆ ಅಂದರೆ ಅದರಲ್ಲಿ ಕಷ್ಟ ಪಟ್ಟೋರ ಶ್ರಮ ಮತ್ತೆ ಅವರ ಒಂದು ಕಥೆ ಇರ್ತಿತ್ತು ಆದರೆ ಈಗಿನ ಹಾಡುಗಳಲಿ ಅದಕ್ಕೊಂದು ಅರ್ಥ ಇರಲಿ ಯಾವುದೇ ರೀತಿಯಾದ ಕಥೆ ಇರಲಿ ಅದೇನೂ ಇರಲ್ಲ ನನಿಗೊಂದು ಹಳೆಯ ಹಾಡುಗಳೇ ತುಂಬ ಇಷ್ಟ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಹಾಡು ಬೆಟ್ಟದ ಹೂ ಹಾಡು ತುಂಬ ಚೆನ್ನಾಗಿದೆ ಅದೆಷ್ಟು ಚೆಂದ ಇದೆ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ನಾರಾಯಣ ಸತ್ಯ ನಾರಾಯಣ ಎಂಬ ಹಾಡು ಲಕ್ಷಿ ಬಾರಮ್ಮ ಎನ್ನೋ ಹಾಡು ಇಷ್ಟು ಚೆನ್ನಾಗಿ ಹಾಡಿದೆ ಹೆಣ್ಣುಮಕ್ಕಳನ್ನು ಗೌರವಿಸುಂತಹ ಹಾಡುಗಳು ನಮ್ಮ ಹಿರಿಯರ ಒಂದು ಸಿನಿಮಾಗಳಲ್ಲಿ ಮು ನೋಡಿ ಬರುತ್ತೆ ಮೂಡಿ ಬರುತ್ತೆ ಹಾಗೆ ಈ ಹಾ ಈಗಿನ ಸ ಹಾಡುಗಳೆಂದ್ರೆ ಮೂರೇ ಮೂರು ಪೆಗ್ಗಿಗೆ ಅದು ಏನು ಅರ್ಥನೋ ನನಗಂತೂ ಕಾಣೆ ನಂದಿನಿ ಬಾ ಏನೇನೋ ಹಾಡುಗಳಿವೆ ಅದರಲ್ಲಿ ಯಾವುದೇ ರೀತಿಯಾದ ಹೆಣ್ಣುಮಕ್ಕಳಿಗೆ ಗೌರವ ಅಂತೂ ನನಗಂತೂ ಕಂಡುಬರಲ್ಲ ಈಗಿನ ಹಾಡುಗಳು ಅಷ್ಟು ಕೆಟ್ಟದಾಗಿದ್ದಾವೆ ಅಂತ ಹೇಳಲ್ಲ ಕೆಲವೊಂದು ಹಾಡುಗಳಿಗೆ ಅರ್ಥನೇ ಇಲ್ಲ ಆ ಅರ್ಥ ಇಲ್ಲದ ಹಾಡುಗಳನ್ನು ಯಾಕೆ ಬರೀಬೇಕು ಯಾಕೆ ಹಾಡೇಳ್ಬೇಕು ಅದನ್ನು ನಿಲ್ಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ